ಐದು ಸಾವಿರದ ಏಳು ನೂರ ಒಂದು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಹದಿನೇಳು ಸಾವಿರದ ಐನೂರ ಅರುವತ್ತೊಂದು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾಲ್ನೂರ ಐವತ್ತೆರಡು ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಳು ಲಕ್ಷದ ಎಂಬತ್ತೆಂಟು ಸಾವಿರದ ಏಳು ನೂರ ಎಪ್ಪತ್ತೊಂಬತ್ತು ಆರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಬತ್ತಮೂರು